ನಮ್ಮ ಈ ಪ್ರದೇಶದಲ್ಲಿ ಹೆಚ್ಚಾಗಿ ದೇವಸ್ಥಾನಗಳಿರೋದ್ರಿಂದ ಇಲ್ಲಿ ತುಂಬ ಹಲವಾರು ರೀತಿಯ ದೇವಸ್ಥಾನದ ಪ್ರಸಾದಗಳನ್ನ ಸಾಂಪ್ರದಾಯಿಕ ಭಕ್ಷಗಳು ಅಂತ ಹೇಳ್ಬೋದು ಇಲ್ಲಿ ಪ್ರಮುಖವಾಗಿ ಮೂರು ದೇವಸ್ಥಾನಗಳಿದೆ ಅಂದರೆ ಗ್ರ ನಮ್ಮ ಗ್ರಾಮದ ಗ್ರಾಮದೇವತೆಗಳು ಅಂತ ಮೂರು ದೇವಸ್ಥಾನಗಳು ಪ್ರಮುಖವಾಗಿ ಪ್ರತಿನಿತ್ಯ ಪೂಜೆ ಪುರಸ್ಕಾರ ಪ್ರಸಾದ ಪ್ರತಿಯೊಂದು ಇರುತ್ತೆ ಹಾಗಾಗಿ ನಾನು ಈ ನಮ್ಮ ದೇವ್ಸ ಇಲ್ಲಿಯ ಸಾಂಪ್ರದಾಯಿಕವಾದ ಭಕ್ಷಗಳಂತ ಅನ್ನೊದಾದರೆ ಮೊದಲ್ನೇದಾಗಿ ಮೇಲುಕೋಟೆ ಪುಳಿಯೋಗರೆ ನಂತರ ಇದು ದೇವಿ ಪ್ರಸಾದಕ್ಕೋಸ್ಕರ ಮಾಡುವಂಥ ಕದಂಬ್ರ ಅದಾದಮೇಲೆ ಮತ್ತು ಮಾಮೂಲಿ ಖಾರ ಪೊಂಗಲ್ಲು ಮತ್ತು ಸಕ್ಕರೆ ಪೊಂಗಲ್ಲು ಇಲ್ಲಿ ಮಾಡುವಂಥ ಸಾಂಪ್ರದಾಯಿಕ ಭಕ್ಷಗಳಾಗಿದೆ ಅದೇ ರೀತಿ ಇಲ್ಲಿ ಸೋಮ್ನಳ್ಳಮ್ಮನ ಜಾತ್ರೆ ಇರೋದರಿಂದ ಇಲ್ಲೂ ಕೂಡ ಸೋಮ್ನಳ್ಳಮ್ಮನಿಗೆ ಅಂತಾ ವಿಶೇಷವಾದ ಅಡುಗೆಯನ್ನ ನೈವೇದ್ಯಕ್ಕೆ ಮತ್ತು ಪ್ರತಿಯೊಬ್ಬರ ಮನೆಗಳಲ್ಲೂ ಕೂಡ ಈ ಹಬ್ಬದ ಸಲುವಾಗಿ ನೈವೇದ್ಯವನ್ನು ಮಾಡ್ತಾರೆ ಅದರಲ್ಲಿ ಪ್ರತಿಯೊಬ್ಬರ ಮನೆಯಲ್ಲು ಕೂಡ ಅವರ ಅವ್ರವರಿಗೆ ಅಂದರೆ ಅವ್ರವ್ರ ಮನೆಯಲ್ಲಿ ಯಾವ ರೀತಿ ನಡ್ಕೊಂಡು ಬಂದಿದೆ ಅದೇ ರೀತಿ ಅಡುಗೆ ಪ್ರಸಾದಗಳನ್ನ ತಯಾರು ಮಾಡ್ತಾರೆ ಮೊದಲ್ನೇದಾಗಿ ಪುಳಿಯೋಗರೆ ಬಗ್ಗೆ ಹೇಳಬೇಕಂದ್ರೆ ಮೇಲುಕೋಟೆ ಪುಳಿಯೋಗರೆ ಅನ್ನೋದು ಬರೀ ನಮ್ಮ ಪ್ರದೇಶಕ್ಕಷ್ಟೇ ಅಲ್ಲ ಆಲ್ ಎಲ್ಲ ಕಡೆ ಕೂಡ ಅದು ಪ್ರಸಿದ್ದಿಯನ್ನು ಹೊಂದಿದೆ ಬೇರೆ ಬೇರೆ ಊರಿಂದ ಬಂದು ಕೂಡ ನಮ್ಮ ಇಲ್ಲಿ ಪುಳಿಯೋಗರೆಯನ್ನ ತಗೊಂಡೋಗ್ತಾರೆ ಮತ್ತು ಬೇರೆ ಕಡೆಯಿಂದ ಬಂದು ಇಲ್ಲಿ ಪುಳಿಯೋಗರೆ ತಿನ್ನಬೇಕು ಅನ್ಕೊಂಡು ಕೂಡ ಬರ್ತಾರೆ ಅದೇ ರೀತಿ ಇದು ಪ್ರಸ ದೇವಿ ಪ್ರಸಾದ ಮಾಡೋಂಥ ಕದಂಬ್ರ ಕೂಡ ಅಷ್ಟೇ ಫೇಮಸ್ಸಾಗಿದೆ ಅದಕ್ಕೆ ಎಲ್ಲ ರೀತಿಯ ತರಕಾರಿಗಳನ್ಹಾಕಿ ಎಲ್ಲ ರೀತಿಯ ಇದನ್ನು ಹಾಕಿ ಕೂಡ ಅದನ್ನು ಮಾಡ್ತಾರೆ ಅದು ಕೂಡ ಈ ಬೆಂಗಳೂರಿನ ಮೈಸೂರಿನ ಭಾಗದವ್ರಿಗೆ ಕೂಡ ತುಂಬ ಇಷ್ಟವಾದ ಪ್ರಸಾದ ಇಷ್ಟವಾದ ಭಕ್ಷ ಅಂತಾ ಹೇಳ್ಬೋದು ಅಷ್ಟೇ ಅಲ್ಲದೆ ಇಲ್ಲಿ ಸಿಗುವಂಥ ಸಕ್ಕರೆ ಪೊಂಗಲ್ಲು ಮತ್ತು ಖಾರ ಪೊಂಗಲ್ಲು ಕೂಡ ಅದು ಕೂಡ ತುಂಬ ಪ್ರಸಿದ್ದಿಯನ್ನು ಪಡೆದಿದೆ ಯಾವ ರೀತಿ ಅಂದರೆ ಇಲ್ಲಿ ಖಾರ ಪೊಂಗಲ್ಲಿಗೆ ಬೆಣ್ಣೆ ಬೆಣ್ಣೆ ಮತ್ತು ತುಪ್ಪವನ್ನು ಬಳಸಿ ಖಾರ ಪೊಂಗಲ್ಲು ದೇವಿಗೆ ಪ್ರಸಾದವನ್ನು ಮಾಡ್ತಾರೆ ಅದು ಕೂಡ ತುಂಬ ಪ್ರಸಿದ್ಧಿಯನ್ನು ಪಡೆದಿದೆ ಅಷ್ಟೇ ಅಲ್ಲದೆ ಪ್ರತಿಯೊಬ್ಬರ ಮನೆಗಳಲ್ಲೂ ಕೂಡ ಈ ಸೋಮ್ನಳ್ಳಮ್ಮನ ಜಾತ್ರೆ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಈ ಖಾರ ಪೊಂಗಲ್ಲು ಮತ್ತು ಸಿಹಿ ಪೊಂಗಲ್ಲನ್ನು ಮಾಡಿ ದೇವಿಗೆ ನೈವೇದ್ಯವನ್ನು ಮಾಡ್ತಾರೆ ಇಷ್ಟೇ ಅಲ್ಲದೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಹಲವಾರು ರೀತಿಯ ತಿಂಡಿಗಳನ್ನು ತಿನಿಸುಗಳನ್ನು ಮಾಡ್ತಾರೆ ಅವುಗಳಲ್ಲಿ ಪ್ರಮುಖವಾಗಿ ನಾನು ಹೇಳಿರೋದು ಈ ಮೂರುಗಳ್ನು ಈ ಮೂರು ಭಕ್ಷಗಳನ್ನ ಮಾತ್ರ ಅವುಗಳಲ್ಲಿ ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟು ಬೇರೆ ಬೇರೆ ಊರಿಂದ ಬಂದು ಕೂಡ ಆ ದ್ ಜಾತ್ರೆ ಟೈಮಲ್ಲಿ ಆ ಪ್ರಸಾದಗಳನ್ನು ಸವಿಯೋಕ್ಕೆ ಅಂತಲೇ ಬರ್ತಾರೆ ಮೇಲುಕೋಟೆ ಜಾತ್ರೆಯು ಕೂಡ ವಿಶ್ವ ಪ್ರಸಿದ್ದಿಯನ್ನೇ ಹೊಂದಿದೆ ಇದಿಷ್ಟು ನಮ್ಮ ಊರಿನಲ್ಲಿ ಸಿಗುವಂಥ ಸಾಂಪ್ರದಾಯಿಕ ಭಕ್ಷಗಳು ಇದನ್ನು ಪ್ರತಿಯೊಬ್ಬರೂ ಕೂಡ ಇಷ್ಟಪಡ್ತಾರೆ ಪ್ರತಿಯೊಬ್ಬರ ಮನೆಯಲ್ಲಿ ಸಣ್ಣ ಮಕ್ಕಳಿಂದ ಹಿಡ್ದು ಪ್ರತಿಯೊಬ್ರಿಗೂ ಕೂಡ ಅದು ಇಷ್ಟ ಆಗುವಂಥಾದ್ದು